ನಾನು ಕೆಲಸ ಮಾಡೋ ಕಚೇರಿಯಲ್ಲಿ ನಾನು ದಿನನಿತ್ಯ ಇಷ್ಟೊಂದು ತೊಂದ್ರೆಗಳ್ನ ಸಂಘರ್ಷಗಳ್ನ ಎದುರು ಪಡಿಸ್ಕೋತನೇ ಇರ್ತೀನಿ ಒಂದೊಂದು ಸರಿ ನಾನು ಲೇಟಾಗಿ ಹೋದ್ರೆ ನಮ್ಮ ಮನೆ ನಮ್ಮ ನಾನು ಕೆಲಸ ಮಾಡೊ ಜಾಗದಿಂದ ದೂರ ಇರೊದರಿಂದ ನಾನು ಬಸ್ಸಲ್ಲಿ ಪ್ರಯಾಣ ಮಾಡ್ಬೇಕಾಗಿ ಆಗುತ್ತೆ ಡೈಲಿಯೂ ಒಂದೊಂದು ದಿನ ಬಸ್ಸು ಲೇಟಾಗಿ ಬರೋದ್ರಿಂದ ಲೇಟಾಗಿ ಹೋಗಕ್ಕೆ ಹೋಗ್ಬೋದು ಹತ್ತು ನಿಮಿಷ ಒಂಒಂದು ಸರಿ ಅರ್ಧ ಗಂಟೆ ಲೇಟಾಗಿ ಹೋಗಿರೋದೂ ಇದೆ ಅವಾಗ ನಮ್ಮ ಮೇನೇಜರ್ ಇರ್ತಾರಲ್ಲ ಅವರು ಅವರೂ ಸ್ವಲ್ಪ ಹಾಂ ಜೋರಾಗಿ ರಿಯಾಕ್ಟ್ ಮಾಡ್ತಾರೆ ಜೋರಾಗಿ ಮಾತಾಡೋದು ಬೈಯ್ಯೋದು ಆ ಥರ ಎಲ್ಲ ಮಾಡ್ತಾರೆ ಅವರು ನಮಗೆ ಒಂದು ಸ್ವಲ್ಪ ಟೈಮು ಕೊಟ್ಟರೆ ನಾವು ಬೇಕಾದ್ರೆ ಸಂಜೆ ಸ್ವಲ್ಪ ಲೇಟಾಗೂ ಕೆಲಸ ಮಾ ಸ್ವಲ್ಪ ಜಾಸ್ತಿ ಕೆಲಸ ಮಾನು ಮಾಡ್ಬೋದು ನಾನು ಬೇರೆಯವ್ರ ಥರ ಬ್ರೇಕು ತಾಣ್ದೆ ಕೆಲ್ಸ ಮಾಡ್ತೀನಿ ಅಂತ ಹೇಳಿದ್ದೀನಿ ಆದರೂ ಅವರು ಅದಕ್ಕೆ ಸಹಕರಿಸೋಲ್ಲ ಸ್ವಲ್ಪ ನಾವು ಮನೆಯಿಂದ ಹೋಗೋಕೆ ಲೇಟಾಗುತ್ತೆ ಅದನ್ನು ಸ್ವಲ್ಪ ಸಹಕರ್ಸ್ಬೇಕು ಅವರು ಅದು ನಮಗೆ ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಕೆಲಸ ಮಾಡೊ ಜಾಗದಲ್ಲಿ ಆಮೇಲೆ ಏನಾದರೂ ಒಂದು ಅವ್ರು ಹೇಳಿದ ಕೆಲಸ ಬೇಗ ಮಾಡಿಲ್ಲ ಅಂದರೆ ಅವ್ರು ಹೇಳಿದ ಥರ ಮಾಡಬೇಕು ಅಂತ ಮೇಲಾಧಿಕಾರಿಗಳು ಸ್ವಲ್ಪ ಜಾಸ್ತಿ ನಮ್ಮಂಥ ಕೆಲಸ ಮಾಡೋರಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಜಾಸ್ತಿ ಪ್ರೆಷರ್ ಹಾಕ್ತಾರೆ ಹಾಗೆ ಮಾಡಬೇಕು ಹಾಗೆ ಇರ್ಬೇಕು ಸ್ವಲ್ಪ ಏರುಪೇರು ಏನೂ ಆಗೋಂಗಿಲ್ಲ ಇಷ್ಟೊಂದು ಕೆಟ್ಟದಾಗೆಲ್ಲ ಮಾತಾಡ್ತಾರೆ ಆ ಥರಾ ಇನ್ನು ನಾವು ಕೆಲಸ ಮಾಡೊ ಜಾಗದಲ್ಲಿ ಆ ಥರ ಎಲ್ಲ ನಡೆಸ್ಕೊಂಡ್ರೆ ನಾವೂ ಕೆಲಸ ಮಾಡೋಕ್ಕೂ ಕಷ್ಟ ಆಗುತ್ತೆ ಬೇರೆಯವ್ರಿಗೆ ನಾವೀಗ ಬೇರೆಯವ್ರಿಗೂ ಹೇಳ್ಬೋದು ನಮ್ಮ ಕೆಲಸ ಮಾಡೊ ಜಾಗ ಚೆನ್ನಾಗಿದ್ರೆ ಅಲ್ಲಿರೊ ಕೆಲ್ಸಗಾರರ ಜೊತೆಯೂ ಚೆನ್ನಾಗಿ ಇದ್ದರೆ ಹೇಳ್ಬೋದು ಬಂದಿಲ್ಲಿ ಕೆಲಸ ಮಾಡಿ ನೀವುನೂ ಚೆನ್ನಾಗಿದೆ ಒಳ್ಳೆಯ ಗಾ ಸಂಬಳ ಕೊಡ್ತಾರೆ ಅಂತ ಆದರೆ ನಮ್ಮ ಮ್ಯಾನೇಜರು ಅವರೆಲ್ಲ ಇರ್ತಾರಲ್ಲ ಅವರು ನಮ್ಮ ಕಚೇರಿಲಿ ಕೆಲಸ ಮಾಡೋರೆಲ್ಲ ಏನು ನಮಗೆ ಪ್ರೋತ್ಸಾಹ ನೀಡಿಲ್ಲ ಅಂದರೆ ಕರೆಟ್ಟಾಗಿ ನಮ್ಮ ಜೊತೆ ಮಾತಾಡಿಲ್ಲಾ ರಿಯಾಕ್ಟ್ ಮಾಡಿಲ್ಲ ಅಂತಂದರೆ ನಾವು ಇನ್ಫ್ಲುಯೆನ್ಸು ಮಾಡೋಕ್ಕಾಗಲ್ಲ ನಾವು ಇಲ್ಲಿ ಬನ್ನಿ ಕೆಲಸ ಮಾಡಿ ಅಂತ ನಮ್ಮ ಸ್ನೇಹಿತರಿಗೂ ಅದು ಸ್ವಲ್ಪ ಕಷ್ಟ ಆಗುತ್ತೆ ದಿನನಿತ್ಯ ಎಷ್ಟೋಂದು ಗಾ ಸನ್ನಿವೇಶಗಳ್ನ ಎದ್ರುಸ್ತೀವಿ ಆಮೇಲೆ ನಮಗೆ ಮಾತಾಡೋದು ನಾವು ಕನ್ನಡ ಭಾಷೆ ಆಗಿರುತ್ತೆ ಅವರು ಇಂಗ್ಲೀಷು ಜಾಸ್ತಿ ಕೇಳ್ತಾರೆ ನಮಗೆ ಕನ್ನಡ ಮೀಡಿಯಮಲ್ಲಿ ಓದಿರೋದರಿಂದ ನಮಗೆ ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಮಾತಾಡೋಕ್ ಬರೋಲ್ಲ ಆವಾಗಲೂ ಸ್ವಲ್ಪ ಅವರು ಹೀಯಾಳ್ಸೊದು ಆ ಥರ ಎಲ್ಲ ಮಾಡ್ತಾರೆ ನೀನು ಓದಿರೋದಕ್ಕೂ ನೀನು ಮಾತಾಡೊದಕ್ಕೂ ಇದಕ್ಕೇ ಲಾಯಕ್ಕಲ್ಲ ಇಂಗ್ಲೀಷ್ ಮಾತಾಡಬೇಕು ಇಂಗ್ಲೀಷ್ ಮೇಯ್ನ್ ಬರಬೇಕು ಇಲ್ಲ ಅಂದರೆ ನೀನು ಕೆಲ್ಸಕ್ಕೆ ಬರಬೇಡ ನಾಳೆಯಿಂದ ಆ ಥರದ್ದೆಲ್ಲಾ ನಾನು ಕೇಳಿದ್ದೀನಿ ಅವರು ನಮ್ಮ ಮೇಲಾಧಿಕಾರಿಗಳಿಂದ ನಮ್ಮ ಕೆಲಸ ನಮ್ದು ಕೆಲ್ಸದಲ್ಲಿ ನಮ್ಮ ಜೊತೆ ಕೆಲಸ ಮಾಡೋರು ಎಷ್ಟೊ ಜನ ಹೇಳಿದ್ದಾರೆ ನೀವು ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳಿ ಇಂಗ್ಲೀಷ್ ಕಲಿತ್ಕೊಳ್ಳಿ ಇಲ್ಲಾಂದರೆ ಇಲ್ಲಿ ಕಷ್ಟ ಆಗುತ್ತೆ ಕೆಲಸ ಬಿಡ್ಬೇಕಾಗುತ್ತೆ ಆಂ ಅಂತ ಎಲ್ಲ ಹೇಳಿದ್ದಾರೆ ಆಮೇಲೆ ಸ್ವಲ್ಪ ಚೆನ್ನಾಗಿ ಹೋಗಬೇಕು ದಿನ ನಾವು ಒಂದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಹೋಗ್ಬೇಕು ಅವ್ರಿಗಿಂತ ಕಡಿಮೆ ಹೋದ್ರೆ ಇನ್ನೂ ನಮ್ಮ ಕೀಳರಿಮೆಯಿಂದ ನೋಡ್ತಾರೆ ನಾವೂ ನೀಟಾಗಿ ಒಳ್ಳೆಯ ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಹೋಗ್ಬೇಕು ಡೈಲಿ ಆ ಥರ ಎಲ್ಲ ಸಿಚುಯೇಷನ್ನುಗಳ್ನು ನಾನು ಎದ್ರುಸಿದೀನಿ ಆ ಥರ ಜಗ್ಳಗಳು ಎಷ್ಟೊಂದು ಆಗಿದೆ ಆಮೇಲೆ ಒಂದೊಂದು ಸರಿ ನಾನು ಏನಾದ್ರು ಮಿಸ್ಸಾಗಿ ಫೈಲ್ ಮಿಸ್ ಮಾಡಿದ್ದು ಒಬ್ರಿಗೆ ಹಾಕೊ ಅಮೌಂಟು ಇನ್ನೊಬ್ರಿಗೆ ಜಸ್ಟ್ ಮಿಸ್ಸಾಗಿ ಹಾಕಿದ್ರೆ ಆ ಥರದ್ದೆಲ್ಲಾ ಎಷ್ಟೊಂದು ಜಗ್ಳಗಳು ಆಗಿದೆ ನಮಗೆ ನಮ್ಮ ಮ್ಯಾನೇಜರ್ ಜೊತೆ ಅದೆಲ್ಲಾ